ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚಿನ ಜನರನ್ನು ತಲುಪುವ ಜಾಹೀರಾತಿನ ಮಾರ್ಗಗಳು ಯಾವುದೆಂದರೆ ಒಂದು ಟಿ ವಿ ಮೊಬೈಲ್ ಕಂಪ್ಯೂಟರ್ ಫ್ಯಾಕ್ಸ್ ಮುಂತಾದವುಗಳು ಹೊಸ ಹೊಸ ಜಾಹೀರಾತನ್ನು ನೀಡುತ್ತವೆ ಇದರಿಂದ ನಾವು ಯಾವುದೇ ವಸ್ತುಗಳು ಉಪಯೋಗಗಳ ಬಗ್ಗೆ ಆಗಲಿ ಅವು ನಮಗೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ಆಗಲಿ ಜಾಹೀರಾತಿನ ಮೂಲಕ ನಾವು ತಿಳಿದುಕೊಳ್ಳಬಹುದು ಇಂತಹ ಒಂದು ಜಾಹೀರಾತನ್ನು ನಮ್ಮ ಮೇಲೆ ತುಂಬ ಪ್ರಭಾವ ಬೀರಿದೆ ಜಾಹೀರಾತಿನಲ್ಲಿ ನಾವು ಮೊಬೈಲನ್ನು ತೆಗೆದುಕೊಳ್ಳಬೇಕೆಂದರೆ ಅದು ಎಷ್ಟು ತನಕ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅದರಿಂದ ಏನು ಉಪಯೋಗವಿದೆ ಎಷ್ಟು ಜಿ ಬಿ ಬರ್ತದೆ ಅದರಲ್ಲಿ ಎಷ್ಟು ವರ್ಷ ಅದು ಬಾಳಿಕೆ ಬರತ್ತೆ ಗ್ಯಾರಂಟಿ ಸಹಿತ ನಾವು ತಿಳ್ಕೊಂಡು ನಾವು ನಮ್ಮೊಂದು ಮೊಬೈಲನ್ನು ತೆಗೆದುಕೊಳ್ಳಬಹುದು ಇದು ಜಾಹೀರಾತಿನ ಬಗ್ಗೆ